ಸರ್ ಮೊಬೈಲ್ ಶಾಪವ್ರಾ ಸರ್ ಮೊಬೈಲು ನೈನ್ ಎಕ್ಸ್ ಇದು ಎಕ್ಸ್ಟೆಟ್ ಥ್ರಿ ಇರೋದು ಮೊಬೈಲ್ ಬೇಕಾಗಿತ್ತು ನಮಗೆ ಸ್ಟೋರೆಜ್ ಜಾಸ್ತಿ ನಿಲ್ಲುತ್ತಾ ಸರ್ ಮೊಬೈಲ್ ತಗೊಂಡಿರೋರು ನಿಮ್ಮ ಅಂಗಡೀಲಿ ತಗೊಂಡಿರ್ತಾರಲ್ಲ ಅವರು ಮತ್ತು ಬಂದು ವಾಪಾಸು ಮಾಡಿಲ್ಲ ತಾನೇ ನಿಮ್ಮ ಮೊಬೈಲನ್ನು ಎಸ್ ಸರ್ ಅದೆ ಚಾರ್ಜು ಚಾರ್ಜರ್ ವೈರು ಮತ್ತು ನೀವೇ ಕೊಡ್ತೀರಾ ಸರಿ ಓಕೆ ಸರ್ ಅದರಲ್ಲಿ ಗೇಮ್ ಆಡ್ತೀವಲ್ಲ ಸರ್ ಓಕೆ ಸರ್ ಸರ್ ಓಕೆ ಮಾಡಲ್ ಚೆನ್ನಾಗಿರುತ್ತಾ ಅದು ಓಕೆ ಸರ್ ಅದು ಸರ್ ಅದು ಓಪನ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ತಾನೆ ಓಕೆ ಸರ್ ಯಾವಾಗ ಬರಬೇಕು ನಾಳೆ ಎಷ್ಟೊತ್ತಿಗೆ ಸರ್ ಓಕೆ ಸರ್ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಬರೋದು ಲೇಟಾಗುತ್ತೆ ನೈನ್ ಓ ಕ್ಲಾಕ್ ಬರುತ್ತೀವಿ ಓಕೆ ಸರ್ ಅಂಗಡೀಲಿ ನಿಮ್ಮ ಹುಡುಗ್ರ ಹತ್ರ ಹೇಳಿರಿ ನೀವು ಬರೋಲ್ಲ ಅಂತಂದರೆ ಅವ್ರು ನಮಗೆ ಮೊಬೈಲ್ ತೋರಿಸ್ಬೇಕು ಓಕೆ ಸರ್ ಬ

ಎಸ್ ಸರ್ ನಾಳೆ ಬರ್ತೀವಿ ಬಿಡಿ